ನನಗೆ ಹಂಸಲೇಖ ಅಂದರೆ ತುಂಬ ಇಷ್ಟ ಅವ್ರ್ನ ಭೇಟಿಯಾದರೆ ನಾನು ನನ್ನ ಮಗನಿಗೆ ಯೋಗ ನನ್ನ ಮಗನಿಗೆ ಸಂಗೀತ ಹೇಳ್ಕೋಡ್ತಿರಿ ಅಂತ ಕೇಳ್ತೀನಿ ಯಾಕಂದರೆ ನನಗೆ ಸಂಗೀತಲ್ಲಿ ತುಂಬ ಇಂಟ್ರಸ್ಟು ನನ್ನ ಮಗನಿಗೂ ಆ ಥರ ಅಭ್ಯಾಸಗಳನ್ನ ಬೆಳೆಸಬೇಕು ಅನ್ನೋದು ತುಂಬಾ ಇಷ್ಟ ಇದೆ ಅವರು ಹಾಡೋದು ಅವರು ಮಾತಾಡೋದು ಎಲ್ಲ ನಂಗೆ ತುಂಬ ಇಷ್ಟ ಆಗಿದೆ ಮತ್ತು ಅವರು ತುಂಬ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಿದಾರೆ ಝೀಯಲ್ಲಿ ಅಲ್ಲಿ ಹೊಸ ಹೊಸ ಪ್ರತಿಭೆಗಳನ್ನ ಸೆಲೆಕ್ಟ್ ಮಾಡಿಕೊಳ್ತಾರೆ ಆದ್ದರಿಂದ ಅವರು ತುಂಬ ಇಷ್ಟ ನನ್ನ ಮಗನಿಗೂ ಕೂಡ ಅವನಿಗೂ ಕೂಡ ಸಂಗೀತ ಅಭ್ಯಾಸನ ಬೆಳೆಸಬೇಕು ಅಂತ ಆಸೆ ಇದೆ ಸಂಗೀತ ಕೇಳೋದರಿಂದ ತುಂಬ ಪೀಸ್ ಆಗಿ ಇರ್ಬೋದು ಮತ್ತು ತುಂಬ ಎಂಜಾಯ್ ಮಾಡ್ಬೌದು ಮತ್ತು ನಾವು ಎಷ್ಟೇ ಬೇಸರ ಇದ್ದರೂ ಒಂದು ಸಂಗೀತವನ್ನು ಹಾಕ್ಕೊಂಡ್ರೆ ಒಂದು ಯಾವುದಾದ್ರು ಒಂದು ಗೀತೆಯನ್ನು ಹಾಕ್ಕೊಂಡ್ರೆ ಅದರಲ್ಲೂ ಅವ್ರ ಹಂಸಲೇಖ ಅವ್ರದ್ದು ಗೀತೆಗಳನ್ನ ಹಾಕ್ಕೊಂಡ್ರೆ ನಮಗೆ ತುಂಬ ಖುಷಿ ಆಗುತ್ತೆ ಅದರಿಂದ ನಮಗೆ ಅವ್ರನ್ನ ಭೇಟಿ ಮಾಡಬೇಕು ಮತ್ತು ಅವ್ರನ್ನ ನನ್ನ ಮಗನಿಗೆ ಸಂಗೀತ ಅಭ್ಯಾಸನ ಹೇಳ್ಕೊಡ್ತೀರಾಂತ ಕೇಳಬೇಕು ಅನ್ನೋದು ನನ್ನಆಸೆ ಇದೆ